ಮೊದಲು ಹಿಂದಿನ ಕಾಲದಲ್ಲಿ ಬಸ್ಸು ಏನು ಇರಲಿಲ್ಲ ಬಸ್ಸು ಹೋಗೋಕೆ ಬರೋಕ್ಕೆ ಸೌಕರ್ಯನು ಇರಲಿಲ್ಲಾ ಇನ್ನೊಂದೇನಂದರೆ ಬಸ್ನಲ್ಲಿ ಜರ್ನಿ ಮಾಡೋದು ಒಂದು ಅಂದರೆ ಸೇಫ್ ಆಗಿ ಹೋಗ್ಬೋದು ಹಿಂದಿನ ಕಾಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಿದ್ವಿ ನಡ್ಕೊಂಡು ಬರ್ತಿದ್ವಿ ಹತ್ ಕಿಲೋಮೀಟರಾದರೂ ನಡ್ಕೊಂಡು ಹೋಗ್ತಿದ್ವಿ ನಡ್ಕೊಂಡು ಬರೋದು ಹೋಗೋದು ಅವಾಗ ಬಸ್ಸನ್ನ ಬಸ್ಸಿನಾ ಸೌಕಲ್ಯ ಸೊ ಸೌಲಭ್ಯ ಇರಲಿಲ್ಲಾ ಈಗ ನಾವು ಈಗ ಅಂದರೆ ತಂತ್ರಜ್ಞಾನ ಮುಂದುವರಿದ ನಂತರ ಬಸ್ಸುಗಳು ಎಷ್ಟು ದ್ಯಾಸ್ತಿ ಇದೆ ಬಸ್ಸು ಸಹ ಅನುಕೂಲ ಜಾಸ್ತಿ ನಡೀತಿದೆ ಅಂದರೆ ಹೋಗೋಕೂ ಬರೋಕು ಟೈಮ್ ಟೈಮ್ಗೆ ಬಸ್ ಸಿಗ್ತಿದೆ ಬಸ್ಸುಸ್ ಹೋಗೋಕೂ ಬರೋಕು ಆಗ್ತಿದೆ ಇನ್ನೊಂದೇನಂದರೆ ಬಸ್ನಲ್ಲಿ ಜರ್ನಿ ಮಾಡೋದಕ್ಕೆ ಸೇಫ್ ಆಗಿ ಹೋಗ್ಬೋದು ಸೇಫ್ ಆಗಿ ಬರ್ಬೋದು ಮತ್ತು ಸೇಫಾಗಿ ಹೋಗಿ ನಂತರ ಇದು ಮಾಡಿಕೊಂಡು ಸೇಫ್ ಮಾಡಿ ಇದು ಮಾಡಿ ಸೇಫಾಗಿ ಹೋಗಿ ಈಗ ಬಸ್ನಲ್ಲಿ ಅಂದರೆ ಬಸ್ಸು ಒಳ್ಳೆ ಅಭಿಪ್ರಾಯ ಬಸ್ನಲ್ಲಿ ಜರ್ನಿ ಮಾಡೋದಕ್ಕೆ ಚೆನ್ನಾಗೇ ಇವಾಗಿನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗಬೇಕಾದ್ರೆ ಮಳೆ ಬರ್ತಾ ಇರುತ್ತೆ ಹೋಗೋಕಾಗಲ್ಲ ಬಸಲ್ಲಿ ಆದರೆ ಹೋಗ್ಬೋದು ನೆಮ್ದಿಯಾಗಿ ಹೋಗ್ಬೋದು ಹೋಗಿ ಬಸ್ ಕಂಪ್ನಿ ಹತ್ತಿರ ಇಳಿಬೋದು ಅದೇ ಗಾಡಿಯಲ್ಲಿ ಹೋಗೋಕಾಗಲ್ಲ ಬಸ್ನಲ್ಲಿ ಆದರೆ ಬಸ್ಸು ಮಳೆ ಬರಲಿ ಏನೇ ಬರಲಿ ನಿಲ್ಸೋಕ್ ನಿ ಇರೋ ಇರಕ್ಕೆ ಚಾನ್ಸೆ ಇಲ್ಲ ಆ ಇದ್ರಾಗೆ ಬಸ್ಸು ಚೆನ್ನಾಗಿದೆ ಮತ್ತು ಸಾರಿಗೆ ಸಾರಿಗೆ ಸಾರಿಗೆಯು ಒಳ್ಳೆ ಇದಾಗಿದೆ ಬಸ್ನಲ್ಲಿ ಹೋಗೋಕೆ ಚೆನ್ನಾಗಿ ಅಂದರೆ ಕಾರಲ್ಲಿ ಆದರೆ ನಮಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಬಸ್ ಆದರೆ ಸೇಫ್ಟಿಯಾಗಿ ಹೋಗಿ ಸೇಫಾಗಿ ಬರ್ಬೋದು ಮತ್ತು ಅಲ್ಲಿಂದ ಕರ್ಕೊಬಂದು ನಮಗೆ ಅಲ್ಲಿ ನಾವು ಇಳಿಬೇಕೋ ಅಲ್ಲಿ ಸೇಫಾಗಿ ಕರ್ಕೊಂಡು ಬಿಡ್ತಾರೆ ಬಸ್ಸಲ್ಲಿ ಬಸ್ನಲ್ಲಿ ಅನುಕೂಲ ಜಾಸ್ತಿ ಇದೆ